ಹಾಂ ಸರ್ ನಾನು ಮಂಗಳಗೌರಿ ಅಂತೇಳಿ ಸರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಹಾಂ ಸರ್ ನನಗೆ ಸುಮಾರು ಒಂದು ಒಂದು ವಾರ್ದಿಂದ ಹುಷಾರಿಲ್ಲ ಹಾಂ ಚಳಿ ಜ್ವರ ಕೈ ಕಾಲು ನೋವು ಹ್ಞೂ ಹಂಗಾಗುತ್ತೆ ಆಂ ಈಗೊಂದು ನಾಲ್ಕೈದು ದಿವ್ಸ್ದಿಂದ ಸರ್ ಹ್ಞೂ ಇಲ್ಲ ಇಲ್ಲ ಸರ್

ಹಾಂ ಇಲ್ಲ ಇಲ್ಲ ಸರ್ ಆ ಥರ ಎಲ್ಲ ಏನೂ ಇಲ್ಲ ನಾನು ಹೊರ್ಗಡೆ ಹೋಗಿದ್ದೆ ಔಟಿಂಗ್ ಹೋಗಿದ್ನಲ್ಲ ಅಲ್ಲಿಂದ ಬಂದ ಮೇಲೆ ಚಳಿ ಜ್ವರ ಸ್ಟಾಟ್ ಆಗಿರೋದು ನನಗೆ

ಹಾಂ ಇಲ್ಲ ಸರ್ ಹೊಳೇಲ್ ಸ್ನಾನ ಮಾಡಿದ್ವಲ್ಲ ಅಲ್ಲಿ ಏನಾದ್ರು ಇದಾಗಿರ್ಬೌದೇನೊ ಗೊತ್ತಿಲ್ಲ

ಹ್ಞೂ ಹ್ಞೂ ಹ್ಞೂ ಹಾಂ ಆಯಿತು

ಆಂ ಆಯಿತು ಸರ್ ನಮ್ಮ ಮನೆಯವ್ರು ಹೊರ್ಗಡೆ ಹೋಗಿದಾರೆ ಅವ್ರು ಬರಬೇಕು ಅವ್ರು ಬಂದ ಮೇಲೆ ಕರ್ಕಂಡು ಬರಬೇಕು ಸರ್ ನಾನು

ಹಾಂ ಮತ್ತೆ ಏನಾರೂ ಅಪಾಯಿಂಟ್ಮೆಂಟ್ ತಗೊಬೇಕಾ ಸರ್ ಹ್ಞೂ ಹ್ಞೂ

ಹಾಂ ಸರಿ ಸರ್ ಬಿಲ್ಲು ಬಿಲ್ ಬಿಲ್ ಎ ಎ ಹ್ಞೂ

ಹ್ಞೂ ಹ್ಞೂ ಹ್ಞೂ ಓಕೆ ಸರ್ ಓಕೆ ಓಕೆ ಸರ್ ಓಕೆ